ಹೊಸ ರುಚಿ ಅಂದರೆ ಹೆಣ್ಣುಮಕ್ಳಿಗೆ ತುಂಬ ಕ್ಯೂರ್ಯಾಸಿಟಿ ಇರುತ್ತೆ ಹಾಗಾಗೀ ಎಲ್ಲೇ ಒಂದು ಯಾರೇ ಒಂದು ಕಿವಿ ಮಾತಲ್ಲಿ ಹೇಳುದ್ರೂನು ಅದನ್ನು ಮನೆಗೆ ಬಂದು ಟ್ರೈ ಮಾಡೋದು ಒಂದು ಹವ್ಯಾಸ ಆಗಿರುತ್ತೆ ಹೆಣ್ಣುಮಕ್ಳಿಗೆ ಹೊಸ ರುಚಿಗಳನ್ನ ಸಾಮಾನ್ಯ ಈಗ ಮೊದಲೆಲ್ಲಾ ಬಾಯಿ ಮಾತಲ್ಲಿ ಕೇಳ್ಕೊಂಡು ಇಲ್ಲ ಮಾಡಿದ್ದು ನೋಡ್ಕೊಂಡು ಕಲಿಯೋರು ಆದರೆ ಈಗ ಹಾಗೇನಿಲ್ಲ ಯೂಟ್ಯೂಬ್ ಚಾನಲ್ಗಳಿದೇ ಟಿವಿ ಚಾನಲ್ ಪ್ರೋಗ್ರು ಪ್ರೋಗ್ರಾಮಲ್ಲೇ ತುಂಬಾನೆ ಸಿಹಿ ಕಹಿ ಚಂದ್ರು ಇವರೆಲ್ಲ ತುಂಬಾನೆ ನಮಗೆ ತುಂಬ ಟಿಪ್ಸು ಕೊಡ್ತಿರ್ತಾರೇ ಅಡುಗೇಲಿ ಮತ್ತು ಹಲ್ವಾರು ರೀತಿ ಸವಿ ರುಚಿಗಳನ್ನು ಮಾಡಿ ತೋರಿಸ್ತಾ ಇರ್ತಾರೆ ಯೂಟ್ಯೂಬಲಂತು ತುಂಬಾನೆ ಇರುತ್ತೆ ಯೂಟ್ಯೂಬಲ್ಲೇ ಸಾಮಾನ್ಯ ನಾವೂ ನೋಡೀ ಕಲಿತು ರೆಸಿಪಿಗಳನ್ನ ಮನೆಯಲ್ಲೂ ಮಾಡ್ತಿರ್ತೀವಿ ಅದರಲ್ಲಿ ಹೆಚ್ಚಾಗಿ ನಮಗೋಸ್ಕರ ನಾವೂ ಯೂಟ್ಯೂಬ್ನ ನೋಡಿ ಅಡ್ಗೆ ಮಾಡೋದು ಕಡ್ಮೆನೇ ಮಕ್ಳಿಗಾಗಿನೆ ನಾವು ಹೆಚ್ಚಾಗಿ ಅವರಿಗೆ ಸ್ನ್ಯಾಕ್ಸಿಗೋಸ್ಕರ ಮತ್ತು ಅವರು ಬೋರ್ ಅಂದಾಗ ಅಮ್ಮ ಹೊರ್ಗಡೆ ಏನಾರು ತಿನ್ನಿಸ್ಕೊಬಾ ಇಲ್ಲ ಏನಾರು ತಂದುಕೊಡು ಅಂದಾಗ ಹೊಸದಾಗಿ ರುಚಿಗಳನ್ನ ಮಾಡಿ ಮಕ್ಕಳಿಗೆ ಕೊಟ್ಟಾಗ ಅವುಗಳ ಖುಷಿ ನೋಡೋಕೆ ನಮಗೆ ಒಂಥರ ಖುಷಿಯಾಗತ್ತೆ ಮತ್ತು ಹೊರ್ಗಡೆ ಫುಡ್ ತಿನ್ನೋದ್ರಿಂದ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಜಂಕ್ ಫುಡ್ಗಳೆಲ್ಲ ತಿನ್ನಬಾರ್ದು ಹಾಗಾಗಿ ಮನೆಯಲ್ಲೇ ತುಂಬ ರೆಸಿಪಿಗಳನ್ನ ಟ್ರೈ ಮಾಡ್ತೀನಿ ನಾನುನು ಮಕ್ಕಳಿಗೆ ಏನಾದರು ಕುರುಕಲು ಚಿಪ್ಸ್ಗಳೇ ಸಾಮಾನ್ಯ ಹೆಚ್ಚಾಗಿ ಇಷ್ಟ ಆಗುತ್ತೆ ಚಿಪ್ಸ್ಗಳಂತು ಈಗ ಎಲ್ಲ ತರಕಾರಿಗಳಲ್ಲಿ ವೆರೈಟಿ ವೆರೈಟಿಯಾಗಿ ಮಾಡ್ಬೋದು ಅನ್ನೋದನ್ನು ಸಹ ಯೂಟ್ಯೂಬಲ್ಲಿ ನಾವು ನೋಡ್ತೀವಿ ಈಗ ಬೀಟ್ರೋಟು ಕ್ಯಾರೇಟು ಆಲೂಗಡ್ಡೆ ಪ್ರತಿಯೊಂದು ಬೆಂಡೆ ಕಾಯಿ ಇವೆಲ್ಲಾ ಸಹ ಚಿಪ್ಸ್ ಆಗಿ ಕನ್ವರ್ಟ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಇದನ್ನೂ ಸಹ ನಾನು ಯೂಟ್ಯೂಬಲ್ಲೇ ನೋಡಿ ಮಕ್ಕಳು ಸಹ ತುಂಬ ಇಷ್ಟ ಪಟ್ಟು ತಿಂತಾವೆ ಚಿಪ್ಸ್ಗಳು ಅಂತೇಳಿದ್ರೆ ಬೇರೇ ಏನಾರು ತರಕಾರಿ ಈ ಥರ ಎಲ್ಲ ಮಾಡಿದ್ರೆ ತಿನ್ನೊಲ್ಲಾ ಮತ್ತು ಪರೋಟ ಮತ್ತು ಆಲೂ ಪರೋಟ ನನ್ನ ಮಗ ಅಂತು ತುಂಬ ಆಲೂ ಪರೋಟ ಅಂತು ತುಂಬ ಇಷ್ಟ ಪಡ್ತಾನೆ ಆಲೂಗಡ್ಡೆಯೆಲ್ಲ ಸ್ಮ್ಯಾಷ್ ಮಾಡಿ ಅದಕ್ಕೆ ಎಲ್ಲ ನೀಟಾಗಿ ಪಲ್ಯ ಈರುಳ್ಳಿ ಕೊತ್ತಂಬ್ರಿ ಸೊಪ್ಪು ಒಗ್ಗರಣೆ ಎಲ್ಲ ಹಾಕೊಂಡು ನೀಟಾಗಿ ಪಲ್ಯ ಮಾಡ್ಕೊಂಡು ಚಪಾತಿನೆಲ್ಲ ನೀಟಾಗಿ ಹಿಟ್ಟು ಮಿದ್ಕೊಂಡು ಅರೆದು ಅದಕ್ಕೆ ಹೂರಣ ಥರ ಹಾಕೊಂಡು ನೀಟಾಗೆ ಫೋಲ್ಡ್ ಮಾಡಿ ಉಜ್ಜಿ ನೀಟಾಗಿ ಬೆಯಿಸೋದ್ರಿಂದ ಮಕ್ಕಳು ಸಹ ತುಂಬ ಇಷ್ಟ ಪಟ್ಟು ಆಲೂ ಪರೋಟ ಅಂತೇಳಿ ತುಂಬ ಇಷ್ಟ ಪಟ್ಟು ತಿಂತಾರೆ ನನ್ನ ಮಗ ಅಂತು ತುಂಬ ಇಷ್ಟ ಪಟ್ಟು ತಿಂತಾನೆ ಹೀಗೆ ಹಲವಾರು ತಿಂಡಿಗಲನ್ನು ನಾವು ಅದ್ರಲ್ಲೇ ನೋಡಿ ಕಲೀತಿವಿ ಈಗ ಮ್ಯಾಗಿ ಅಂತೂ ಯಾವ ಯಾವ ಥರ ಬೇಕಾರು ವೆರೈಟಿಗಳನ್ನ ಮಾಡ್ಬೋದು ಮಕ್ಳುಗಳಿಗೆ ಹಂಗೇ ತರಕಾರಿ ಏನಾರು ಕೊಟ್ಟರೆ ತಿನ್ನೋಲ್ಲ ಹಾಗಾಗಿ ತರಕಾರಿಗಳ್ನ ಅದಕ್ಕೆ ಮಿಕ್ಸ್ ಮಾಡಿ ಮ್ಯಾಗಿ ಜೊತೆಗೆ ಹಾಕ್ಕೊಟ್ರೆ ಅದ್ರ ಜೊತೆ ಸ್ವಾಹ ಅಂತ ತಿಂತಾ ಇರ್ತಾರೆ ಹಾಗಾಗಿ ಮಕ್ಕಳುಗಳಿಗೆ ಪೌಷ್ಟಿಕಾಂಶತೆ ಹೆಚ್ಚು ಬೇಕು ಮತ್ತು ಆರೋಗ್ಯದಲ್ಲಿ ಯಾವುದೇ ತ್ಯ ತರಹ ವ್ಯತ್ಯಾಸಗಳು ಆಗಬಾರ್ದು ಅಂತ ಕಾರಣದಿಂದ ಯೂಟ್ಯೂಬ್ಗಳಲ್ಲಿ ತುಂಬ ಸಹಾಯಕಾರಿಯಾಗಿ ನಮಗೇ ಒಳ್ಳೇ ಟಿಪ್ಸ್ಗಳನ್ನ ಸಹ ನಮಗೇ ಹೇಳ್ತಾರೆ ಅಡಿಗೆಗಳು ಸಹ ನಮಗೆ ಹಲವಾರು ರೀತಿಯಲ್ಲಿ ಕಲೀತಿವಿ ನಾವು ಈ ರೈಸ್ಗಳಲ್ಲು ಸಹ ತುಂಬ ವೆರೈಟಿಗಳು ನೋಡ್ತೀವಿ ಮೊದಲೆಲ್ಲಾ ಬರಿ ಒಂದು ಚಿತ್ರಾನ್ನ ಪಲಾವು ಈ ಥರ ಒಂದು ಎರಡು ಥರ ರೈಸಲ್ಲಿ ಬೆಳಗ್ಗೆ ತಿಂಡಿ ಮಾಡ್ಬಿಡೋರು ಆದರೆ ಈಗ ಪನ್ನೀರ್ ರೈಸ್ ಅಂತೇ ತುಂಬ ಥರ ರೈಸ್ಗಳನ್ನ ಮಾಡ್ತಾರೆ ಪನ್ನೀರ್ ಪಾಲಾಕ್ ಪನ್ನೀರ್ ಪಾಲಾಕ್ ಪನ್ನೀರು ಸಹ ನಾನು ರೆಸಿಪೆಲ್ಲೇ ನೋಡ್ಕೊ ಇದು ಯೂಟ್ಯೂಬಲ್ಲೇ ನೋಡಿ ನಾನು ಕಲಿತಿದ್ದೆ ಪಾಲಾಕ್ ಸೊಪ್ಪನ್ನ ಬಳಸ್ಕೊಂಡು ಪನ್ನೀರು ಪಾಲಾಕ್ ಸೊಪ್ಪನ್ನೆಲ್ಲ ಬಳಸ್ಕೊಂಡು ಪಾಲಾಕ್ ಪನ್ನೀರನ್ನ ಮಾಡ್ಬೋದು ಅದಕ್ಕೆ ಚಪಾತಿ ಸಹ ತುಂಬಾ ಟೇಸ್ಟಿಯಾಗೆ ಇರುತ್ತೆ ಇದೆಲ್ಲಾ ಸಹ ನಾನು ಯೂಟ್ಯೂಬ್ನಲ್ಲೇ ನೋಡಿ ನಾನು ತುಂಬ ಅಡುಗೆಗಳ್ನ ಕಲಿತು ಮಕ್ಕಳಿಗೇ ಇಷ್ಟ ಆಗೋ ಥರ ಮಾಡಿ ಕೊಟ್ಟಿದೀನಿ